ಕ್ಯಾಬ್ ಚಾಲಕರೇ ವೈಟ್ಫೀಲ್ಡಿಗೆ ತಲ್ಪ್ಸಿದ್ಕೆ ತುಂಬ ಧನ್ಯವಾದಗಳು ನಿಮಗೆ ಐನೂರು ರೂಪಾಯಿ ನಾನು ಪೇ ಮಾಡಬೇಕು ನನ್ನ ಹತ್ರ ಕ್ಯಾಶ್ ಇದೆ ಎರಡು ಸಾವಿರ ರೂಪಾಯಿ ನಿಮ್ಮ ಹತ್ರ ಮಿಕ್ಕಿದ ಚೇಂಜ್ ಇದೆಯಾ ನನ್ನ ಹತ್ರ ಯಾವುದೇ ಆನ್ಲೈನ್ ಫೋನ್ಪೇ ಪೇಟಿಎಂ ಈ ಥರ ನಾನು ಏನೂ ಯೂಸ್ ಮಾಡೋಲ್ಲ ಸರ್ ನಿಮ್ಮ ಹತ್ರ ಚೇಂಜ್ ಇದ್ದರೆ ಸಹಕರಿಸಿ